ನನಗೆ ಅಡಿಗೆ ಮಾಡೇ ಗೊತ್ತಿರಲಿಲ್ಲ ಅಂದರೆ ತವ್ರ ಮ ಮ ತವ್ರ ಮನೆಯಲ್ಲಿ ಶಾಲೆಗೆ ಹೋಗೋದು ಮನೆಗೆ ಬರೋದು ಅಮ್ಮ ಎಲ್ಲ ಮಾಡಿರೋವ್ರು ನಾವು ಬಂದು ಊಟ ಮಾಡ್ತಿದ್ವಿ ಅಡಿಗೆ ಮಾಡಲಿಕ್ಕೆ ನಮ್ಗೆ ಅವಕಾಶವೇ ಸಿಕ್ಕಿರಲಿಲ್ಲ ಹೀಗಾಗಿ ಅದು ಮಾಡ್ತಿರಲಿಲ್ಲ ಬರೀ ಓದೋದು ಓದೋದು ಓದೋದು ಹಾಗೇ ಮದುವೆ ಆಯಿತು ಮದುವೆಯಾಗಿ ಗಂಡನ ಮನೆಗೆ ಬಂದೆ ಬಂದ ನಂತರ ಒಂದು ಒಂದೆರಡು ಮೂರು ದಿನದಲ್ಲಿ ನನಗೆ ಅನ್ನ ಮಾಡಕ್ಕೆ ಹೇಳಿದರು ಮಾಡೇ ಗೊತ್ತಿಲ್ಲ ಒಟ್ಟು ಅನ್ನಕ್ಕಿಟ್ಟೆ ಕುಕ್ಕರಲ್ಲಿ ಅನ್ನ ಮಾಡಿ ಅಂತಂದರು ಕುಕ್ಕರಲ್ಲಿ ಅಕ್ಕಿ ಹಾಕಿದೆ ಅಕ್ಕಿ ಹಾಕಿ ಒಂದಿಷ್ಟು ನೀರು ಹಾಕಿದೆ ನೀರು ಹಾಕಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಒಂದು ವಿಸಿಲ್ಲು ಮೂರು ನಾಲ್ಕು ಬಂತು ಐದು ಆರು ವಿಸಿಲ್ ಬಂತು ಆಫ್ ಮಾಡಿದೆ ಆಫ್ ಮಾಡಿ ಆದ ಮೇಲೆ ಅದನ್ನು ಇದಾಗಬೇಕಲ್ವ ತಣಿಬೇಕಲ್ಲವಾ ಕು ವಿಸಿಲ್ ತಣಿಬೇಕು ಅಂತೇಳಿ ತಣಿದ್ ಆದ ನಂತರ ಅದನ್ನು ತೆಗೆದು ನೋಡ್ತೀನಿ ಅನ್ನ ಪೂರ್ತಿ ಗಂಜಿ ಗಂಜಿ ಆಗಿಬಿಟ್ಟಿದೆ ಕೊನೆಗೆ ಅಯ್ಯೋ ದೇವರೆ ಈ ಥರ ಆಗೋಯಿತಲ್ಲ ಅಂತ ಅಂದ್ಕೊಂಡೆ ಹಾಗೇ ನಮ್ಮ ಮನೆಯವ್ರನ್ನ ಕರ್ದು ಹೇಳಿದೆ ಇಲ್ಲಿ ನೋಡಿರಿ ಈ ಥರ ಆಗಿಬಿಟ್ಟಿದೆ ಅನ್ನ ಎಂತ ಅಂತಾರೇನೋ ಅತ್ತೆ ಮಾವ ಅಂತ ಅಂದು ಅಂದೆ ಕೊನೆಗೆ ಪಾಪ ನಮ್ಮನೆಯವ್ರು ಇರಲಿ ಬಿಡು ಎಂತ ಮಾಡೋಕ್ಕಾಗೋಲ್ಲ ಅಂತೇಳಿ ಅವತ್ತಿನ ದಿನ ಎಲ್ಲರೂ ಆ ಗಂಜಿಗೆ ಸ್ವಲ್ಪ ಹಾಲು ಮತ್ತು ಉಪ್ಪು ಹಾಕಿಕೊಂಡು ಊಟ ಮಾಡಿದ್ವಿ